ನಾವು ತಯಾರಿಸುವ ಅಡುಗೆ ಎಣ್ಣೆ ಹಲವಾರು ರೀತಿಯ ಬದಲಾವಣೆಗಳು ಕಾಣ್ತೇವೆ ಹಳ್ಳಿಯಲ್ಲಿ ಒಳ್ಳೆಯ ಒಳ್ಳೆ ತರಹದ ಊಟ ಸಿಗುತ್ತೆ ಈಗಿನ ಜನ್ರೇಷನ್ ನೋಡಿದನೆಂದ್ರೆ ಸರಿಯಾದ ಊಟ ತಿಂಡಿ ಎಲ್ಲ ಸರಿಯಾಗಿ ತಯಾರಿಸುವುದಿಲ್ಲ ಯಾಕೆಂದರೆ ಹಳ್ಳಿಯಲ್ಲಿ ಇದು ಮುದ್ದೆ ತಂಬುಳಿ ಮಾಡ್ಕೊಂಡು ಊಟ ಮಾಡ್ತಾರೆ ಮತ್ತು ಅಲ್ಲಿ ಟೇಸ್ಟ್ ಏನೋ ಸಿಕ್ತೈತಿ ಟೇಸ್ಟ್ ಯಾಕೆ ರುಚಿಯಾದ ರುಚಿ ರುಚಿ ಕಾಣುತ್ತೆ ಇಲ್ಲಿ ನೋಡಿದರೆ ಅಷ್ಟೊಂದು ರುಚಿಯಾದ ಅಡುಗೆ ಇರೋಲ್ಲ ಮತ್ತು ಈ ಪ್ರದೇಶದಲ್ಲಿದ್ದ ಕೆಲವು ಸಂಪ್ರದಾಯಗಳನ್ನು ಪಾಲಿಸುತ್ತಾರೆ ಇದು ಈಗಿನ ಜಗನ್ ಜನ್ರೇಷನ್ ನೋಡಿದನೆಂದ್ರೆ ಸರಿಯಾದ ರೀತಿಯಲ್ಲಿ ಸಂಪ್ರದಾಯಗಳನ್ನು ಪಾಲಿಸುವುದಿಲ್ಲ ಮತ್ತು ಅಜ್ಜ ಅಜ್ಜಿ ಮುತ್ತಜ್ಜ ಅವರ ಅವಾಗಿನಿಂದಲೂ ತಂದೆ ತಾಯಿ ನಮ್ಮವ ನಮಗೆ ಅಡುಗಿಯಲ್ಲಿ ಸ್ ಅಡುಗೆದು ಅಡುಗೆಯನ್ನು ಕಲಿಸುತ್ತಾರೆ ಈಗಿನ ಜನ್ರೇಷನ್ ನೋಡಿದರೆ ಕೆಲವೊಬ್ಬರು ತಂದೆ ತಾಯಿಗಳೂ ಅಡುಗೆ ಅಡುಗೆ ಅಡುಗೆಯನ್ನು ಕಲಿಸುವುದಿಲ್ಲ ಮತ್ತು ನಾವು ಮಾಡೋ ಅಡುಗೆ ಆಗಿನ ಕಾಲದಲ್ಲಿ ನಾವು ಮಾಡ್ತಿರೋ ಅಡುಗೆ ತುಂಬ ರುಚಿಯಾಗಿರ್ತಿತ್ತು ಈಗಿನ ಕಾಲ್ದಲ್ಲಿ ನೋಡಿದೆನೆಂದ್ರೆ ಅದು ಸರಿಯಾದ ಊಟ ರುಚಿಯಾಗಿರೋದಿಲ್ಲ ಮತ್ತೆ

ಮತ್ತು ನಾವು ಮನೆಯಲ್ಲಿ ಮಾಡಿದ್ನೆಂದ್ರೆ ಅದು ರುಚಿಯಾಗಿ ಕಾಣುತ್ತೆ ಹೋಟೆಲ್ ಹೋಗಿ ತಿಂದರೆ ಅದ್ರಾಗೆ ದೋಸ್ ಜಾಸ್ತಿ ಐಟಮ್ಸ್ ಹಾಕಿ ಮಾಡ್ತಾರೆ ಅಷ್ಟು ರುಚಿಯಾಗಿರುತ್ತೆ ಬಟ್ ಅದ್ರಕಿ ಫೌಡರ್ ಹಾಕ್ತಾರೆ ನಾವು ಮಣೆಯಲ್ಲಿ ತಯಾರಿಸಿದ್ದಲ್ಲಿ ಅದ್ರಲ್ಲಿ ಏನು ಕೆಮಿಕಲ್ ಇರೋಲ್ಲ ಅಡುಗೆ ಮಾಡೋದು ಮಾಡೋದರಲ್ಲಿ ಮತ್ತು ನಾವೂ ಸಾಂಪ್ರದಾಯಿಕವಾಗಿ ಮಾಡುವುದು ಮಾಡುವು ಮಾಡುವ ಅಡುಗೆಯಲ್ಲಿ ಸರಿಯಾದ ರೀತಿಯ ಉಪಹಾರವಾಗಿರುತ್ತೆ ಇಲ್ಲಿ ಹೊರಗಡೆ ಫುಡ್ ತಿನ್ನೋಕೆ ಹೋದ್ರೆ ಸರಿಯಾದ ರೀತಿಯಲ್ಲಿ ಊಟ ಇರೋದಿಲ್ಲ ಅದರಲ್ಲಿ ಸೋಡ ಪುಡಿ ಜಾಸ್ತಿ ಹಾಕಿ ಹೊಟ್ಟೆ ಕೆಟ್ಟು ಹೋಗುತ್ತೆ ಮತ್ತೆ ಹಲವಾರು ಸಾಂಪ್ರದಾಯಿಕ ಊಟಗಳಲ್ಲಿ ನಾವೂ ಹಳ್ಳಿಯಲ್ಲಿ ಆದರೆ ಮುದ್ದೆ ತಂಬುಳಿ ಅನ್ನ ಸಾರು ಮತ್ತು ರೊಟ್ಟಿ ಪಲ್ಯೆ ಅಂಥವೆಲ್ಲ ಮಾಡ್ಕೊಂಡು ಉಣ್ತೀವಿ ಅದೆ ಸಿಟಿಯಲ್ಲಿ ಆದರೆ ಟೊಮೆಟೊ ರೈಸ್ ಟೊಮೆಟೊ ಬಾತ್ ಏನೇನೋ ಅಂದ್ಕೊಂಡು ಮಾಡ್ಕೊಂಡು ತಿಂತಾರೆ ಮತ್ತು ಇದು ನಮ್ಮ ಹಳ್ಳಿ ಭಾಷೆಯಲ್ಲಿ ಆದರೆ ಹಳ್ಳಿಯಲ್ಲಿ ನಾವೂ ಅಕ್ಕನ ಅಕ್ಕ ಅಕ್ಕ ಅಕ್ಕ ಅಕ್ಕರಿಗೆ ಅಕ್ಕ ಅಂತೀವಿ ಸಿಟಿ ಅಲ್ಲಿ ಆದರೆ ಸಿಸ್ಟರ್ ಮಗ ಬ್ರದರ್ ಅಂತ ಕರಿತಾರೆ ಮತ್ತು ನಮ್ಮ ಹಳ್ಳಿಯಲ್ಲಿ ಹೇಳ್ಬೇಕಂದ್ರೆ ನಾವು ದೊಡ್ಡಪ ಚಿಕ್ಕಪ್ಪ ಚಿಕ್ಕಮ್ಮ ಅಂತೀವಿ ಮತ್ತೆ ಅಜ್ಜ ಅಜ್ಜಿ ಅವ್ವ ಅಪ್ಪ ಅಂತೀವಿ ಸಿಟಿಯಲ್ಲಿ ಒಳಗಾದರೆ ಡ್ಯಾಡ್ ಪಪ್ಪಾ ಅಮ್ಮ ಅಂತ ಅಂತಾರೆ ಮಮ್ಮಿ ಅಂತಾರೆ ನಾವು ಸಾಂಪ್ರದಾಯಿಕವಾಗಿ ನಮ್ಮ ನಮ್ಮದೊಂದು ಆಚಾರದಿಂದ ಬಂದು ಅನ್ನತಕ್ಕಂಥ ನುಡಿ ಸಂಪ್ರದಾಯಗಳನ್ನು ನಾವು ಇನ್ನೂ ಮರೆತಿಲ್ಲ ಮರೆತೂನು ಇಲ್ಲ ಮತ್ತು ನಾವು ಅಡುಗೆ ಮಾಡೋದು ಹೇಗೆ ಮಾಡೋದು ಹೇಗಿಲ್ಲ ಅಂತ ಅಂದು ನಮ್ಮ ನಮ್ಮ ತಂದೆ ತಾಯಿಗಳು ಕಲಿಸಿ ಕೊಡುತ್ತಾರೆ ಈಗಿನ ಜನ್ರೇಷನ್ ನೋಡಿದೆನೆಂದ್ರೆ ಈಗಿಜಿಂಗ್ ಈಗಿನ ಜಗತ್ತಿನ ಮಕ್ಕಳು ನೋಡಿದೆನೆಂದ್ರೆ ಅಡುಗೆಯಲ್ಲಿ ಇಂಟ್ರೆಸ್ಟೆನೇ ಕೊಡೋಲ್ಲ ಮಾಡೋದೆ ಇಲ್ಲ ಈಗ ಒಂದು ಹೊರಗಡೆ ತರ್ಸ್ಕೊಂಡು ತಿಂತಾರೆ ಇಲ್ಲದಿದ್ರೆ ಓಟೆಲ್ ಒಳಗೆ ಹೋಗಿ ಊಟ ಮಾಡ್ತಾರೆ ಆದರೆ ನಾವು ಹಳ್ಳಿಯಲ್ಲಿ ನಾವು ಮಾಡಿದ್ದಂತಹ ಊಟವನ್ನೇನೆ ನಾವು ಊಟ ಮಾಡ್ತೀವಿ ಮತ್ತು ಹಲವಾರು ಉಪಹಾರಗಳಲ್ಲಿ ಹಳ್ಳಿಯಲ್ಲಿ ಮಾಡುವ ಊಟವೇ ಶ್ರೇಷ್ಠ ಅಂತೀವಿ ಆದರೆ ಶ್ರೇಷ್ಠವಾಗಿರುತ್ತೆ ಇದು ನಮ್ಮ ಹಳ್ಳಿಯಲ್ಲಿ ಊಟ ಮಾಡೋ ಮಾಡಿದನೆಂದ್ರೆ ಚೆನ್ನಾಗಿರುತ್ತೆ ಈಗಿನ ಜನ್ರೇಷನ್ ನೋಡಿದ್ನೆಂದ್ರೆ ಹಲವಾರು ರೀತಿಯ ಉಪಹಾರಗಳೂ ಆಹಾರವನ್ನು ಊಟ ಮಾಡ್ತಾರೆ ಹೊರಗಡೆ ಹೋಗಿ ಊಟ ಮಾಡೋದು ಮನೆಯಲ್ಲೇ ಊಟ ಮಾಡೋದಿಲ್ಲ ಒಳಗಿನ ಹೊರಗಿನ ಹೊರಗಡೆ ರುಚಿ ಅನ್ಸುತ್ತೆ ಮನೆಯಿಂದ ರು ಏನು ರುಚಿಯೇ ಅನ್ಸೋಲ್ಲ ಅಂತಂದು ಏಳ್ತಾರೆ ಆದರೆ ಹಳ್ಳಿಯಲ್ಲಿ ನಾವು ಮಾಡಿದಂತಹ ಆಹಾರವನ್ನೆ ನಾವು ಊಟ ಮಾಡ್ತೀವಿ ಮತ್ತು ನಾವು ಅಡುಗೆ ಮಾಡೋದನ್ನು ನಾವು ಈ ಕೈಯ್ಯಲ್ಲಿ ರೊಟ್ಟಿ ಮಾಡ್ತೀವಿ ಮತ್ತು ಹಳ್ಳಿಯಲ್ಲಿ ಊದ್ತಾರೆ ಇಲ್ಲದ್ರ ತರ್ಸ್ಕೊಂಡು ರೆಡಿಮೆಂಟನ್ನ ತರ್ಸ್ಕೊಂಡು ಊಟ ಮಾಡ್ತಾರೆ ರೊಟ್ಟಿಯನ್ನು ಮತ್ತು ಹಲವಾರು ರೀತಿಯಲ್ಲಿ ಹೇಳ್ಬೋದಾಗುತ್ತೆ ಡೈಲಿ ಫುಡ್ಡು ಇಲ್ಲಿ ಈಗಿನ ಜನ್ರೇಷನ್ ಬೆಳಗ್ಗೆ ಟಿಫನ್ ಅಂತೆ ಚಹಾ ಚಿತ್ರಾನ್ನ ಅಲ್ಲ ಚಿತ್ರಾನ್ನ ಉಪ್ಪಿಟ್ಟು ಅಂತ ಎಲ್ಲ ಮಾಡ್ಕೊಂಡು ತಿಂತಾರೆ ಮತ್ತು ಹಾಲು ಕುಡಿತಾರೆ ಹಳ್ಳಿಯಲ್ಲಿ ಆಗೇನಿಲ್ಲ ಮುದ್ದೆ ಸೊಪ್ಪು ಸಾರು ಅನ್ನ ಈ ಥರ ಮಾಡ್ಕೊಂಡು ಉಣ್ತೀವಿ ಚೆನ್ನಾಗಿ ಬೇಸ್ಕೊಳ್ತೀನಿ ಆಮೆ ಹಳ್ಳಿಯವ ಇದು ಸಿಟಿಯಲ್ಲಿ ಆದರೆ ಸರಿಯಾದ ಊಟ ಆಹಾರವನ್ನೂ ತಯಾರ್ಸೋದಿಲ್ಲ ತೊಳೆದ್ರೂ ತೊಳೆದಂತೆ ಮಾಡ್ತಾರೆ ಆದರೆ ಅದು ಹಳ್ಳಿ ಒಳಗಾದರೆ ತೊಳೆದು ಚೆನ್ನಾಗಿ ಇದು ನೋಡಿ ಹಾಕ್ತಾರೆ ಹೋಟೆಲ್ ಒಳಗಾದರೆ ಅಲ್ಲಿ ನೋಡಿ ಹಾಕೋದೆ ಇಲ್ಲ ಹಂಗೆ ಹಾಕಿ ಮಾಡ್ತಾರೆ ಸರಿಯಾದ ರೀತಿಯಲ್ಲಿ ಕೈ ತೊಳ್ಕೊಂಡಿರೋಲ್ಲ ಇಲ್ಲ ಅಂದರೆ ನಮ್ಮ ಹಳ್ಳಿ ಒಳಗೆ ಆದರೆ ರೂಢಿ ಸಾಂಪ್ರದಾಯಿಕವಾಗಿ ಎದ್ದ ತಕ್ಷಣ ಮುಖ ತೊಳ್ಕೊಂಡು ಒಲೆ ಬೂದಿ ತಗೊಂಡು ಒಲೆನ ಸಾರ್ಸ್ಕೊಂಡು ಕುಂಕುಮ ಬಣ್ಣರ ಹಚ್ಕೊಂಡು ಅದ್ರ್ಮೇಲೇ ನಾವು ನಾವು ಚಾ ಚಾವ್ಕ್ ಇಟ್ಟು ಚಾವ್ ಮಾಡಿ ಎಲ್ಲರೂ ಮನೆಗೆ ಎಲ್ಲರನ್ನೂ ಎಬ್ಬಿಸಿ ಚಹಾ ಕೊಟ್ಟು ಇದು ಮಾಡಿ ಕೊಡುವ ಕುಡ್ದಿದ್ದ ಮೇಲೆ ಮತ್ತೆ ಊಟ ಮಾ ಊಟ ಅಡುಗೆ ಮಾಡಿ ಊಟ ಮಾಡಿಸಿ ಒಲ್ಕ್ ಹೋಗೋರಿಗೆ ಹೊಲವನ್ಕ ಬುತ್ತಿ ಕಟ್ಟಿ ಕಳಿಸ್ತೀವಿ ಹೊಲದಲ್ಲಿ ಕೆಲಸ ಮಾಡಿ ಮತ್ತೆ ಪುನಃ ಊಟ ಮಾಡಿ ಕೆಲಸ ಮಾಡಿ ಮನೆಗೆ ಬರ್ತೀವಿ ಅದು ಸ್ ಅದು ಸಂಪ್ರದಾಯಿಕವಾಗಿರುತ್ತೆ ಮತ್ತು ಇಲ್ಲಿ ಸಿಟಿಯಲ್ಲಿ ಒಳಗಾದರೆ ಬೆಳಗ್ಗೆ ಟಿಫನ್ ಮಾಡಿ ಮಧ್ಯಾಹ್ನ ಊಟ ಊಟ ಮಾಡಿ ಕೆಲಸ ಮಾಡಿ ಮತ್ತು ಬಂದು ಮತ್ತು ಓಟೆಲ್ ಅಲ್ಲಿ ಅಡ್ಗೆ ಮಾಡಿದ್ರು ಮಾಡಿದರು ಇಲ್ದಿದ್ರು ಇಲ್ಲ ಮತ್ತಿಲ್ಲಿ ಒಳಗಡೆ ಓಟೆಲ್ ಒಳಗೆ ತರ್ಸ್ಕೊಂಡು ತಿನ್ ಊಟ ಮಾಡ್ತಾರೆ ಮತ್ತೆ ಹಳ್ಳಿಯಲ್ಲಿ ಆಗೇನಿಲ್ಲ ಮತ್ತು ಸಾಯಿಂಕಾಲ ಮನೆಗೆ ಹೋದ್ನಂದ್ರೆ ಮನೆಗೆ ಹೋಗಿ ಅಡುಗೆ ಮಾಡಿ ಊಟ ಮಾಡಿ ಮಲ್ಕೊಂಡು ಮತ್ತು ಪುನಃ ಎದ್ದು ಕೆಲಸ ಮಾಡ್ಕೊಂಡು ಎಲ್ಲ ಮಾಡ್ಕೊಂಡು ಮತ್ತು ಪುನಃ ಹೊಲಕ್ಕೆ ಹೋಗಿ ಎಲ್ಲ ತರಕಾರಿ ಇದ್ರೆ ತರಕಾರಿ ಉರ್ಕೊಂಡು ಅವನ್ನ ಹೊಲದಲ್ಲಿ ಬೆಳೆದಿರುವಂತಹ ತರಕಾರಿಗಳನ್ನು ಬೇಯಿಸ್ತಾರೆ ಬೇಯ್ಸ್ಕೊಂಡು ಊಟ ಮಾಡ್ತಾರೆ ಮತ್ತು ಹಲವಾರು ರೀತಿಯಲ್ಲಿ ಅಡುಗೆ ಮಾಡ್ತಾರೆ